ನಾನು ಚಿಕ್ವಯಸ್ನಿಂದನೂ ಚಲನಚಿತ್ರವನ್ನು ನೋಡಿಕೊಂಡು ಬೆಳೆದಿರೋ ವ್ಯಕ್ತಿ ನನಗೆ ಮೂವೀಸ್ ನೋಡೋಕ್ಕೆ ನಂಗೆ ಅದು ತುಂಬ ಇಷ್ಟ ಅದು ನಾನು ತಿ ಎಲ್ಲ ಕನ್ನಡ ಮೂವೀನು ನಾನು ಫಸ್ಟ್ ಡೇ ಫಸ್ಟ್ ಶೋನೆ ನಾನು ತಿಯೇಟ್ರುಗೋಗಿ ನೋಡೋದು ಅದರಲ್ಲೂ ಕೂಡ ನನಗೆ ದರ್ಶನ್ದು ಕನ್ನಡ ಆ್ಯಕ್ಟರ್ ದರ್ಶನ್ ಮೂವೀ ನನಗೆ ಅಂದರೆ ನನಗೆ ತುಂಬ ಇಷ್ಟ ಯಾಕೆಂದರೆ ಅವ್ರನ್ನ ನನಗೆ ಅವ್ರದ್ದ ಮೂವೀಲಿ ಆ್ಯಕ್ಟ್ ಮಾಡೋದು ಅವ್ರ ಶ್ಟೈಲು ಅವ್ರ ವಾಕಿಂಗ್ ಶ್ಟೈಲು ಅವ್ರೇಳೋ ಡೈಲಾಗು ಅವ್ರು ಮಾಡೋ ಆ್ಯಕ್ಟಿಂಗು ಇವನ್ನೆಲ್ಲ ನೋಡಿ ನನಗೆ ಅವ್ರ ಮೇಲೆ ತುಂಬ ನೂ ಅವ್ರ ದೊಡ್ಡ ಫ್ಯಾನಾಗಿದ್ದೆ ಮತ್ತೆ ಅವ್ರನ್ನು ವೈಯಕ್ತಿಕವಾಗಿ ನನಗೆ ಮೀಟ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಏನಕ್ಕೆ ಅಂದರೆ ಅವ್ರು ಅವರು ಅವರು ಬೆಳ್ದಿರೋ ರೀತಿ ಅವರು ಪಟ್ಟಿರೋ ಕಷ್ಟ ಎಲ್ಲ ಪ್ರತಿಯೊಬ್ಬರಿಗೂ ಅದು ಒಂದು ಇನ್ಸ್ಪಿರೇಶನ್ ಆಗುತ್ತೆ ಯಾಕೆಂದರೆ ಅವರು ಅವರಪ್ಪನೂ ಕೂಡ ಒಂದು ದೊಡ್ಡ ವಿಲನ್ ಆಗಿ ನಮ್ಮ ಕನ್ನಡ ನಟದ ಕನ್ನಡ ಇಂಡಶ್ಟ್ರೀಲಿ ಅವರು ನಟಿಸಿದ್ದರು ಮತ್ತೆ ಆನಂತರ ಅವರಪ್ಪ ಒಂದು ತಕ್ಕ ಮಟ್ಟಕ್ಕೆ ಅವರು ಹಣವನ್ನು ಸಂಪಾದನೆ ಮಾಡಿದ್ದರು ಆಮೇಲೆ ಅವರಿಗೆ ತುಂಬ ಕಷ್ಟ ಬಂದು ಆ ಹಣವನ್ನೆಲ್ಲ ಖರ್ಚು ಮಾಡಿಕೊಂಡ್ರು ಆನಂತರ ಅವರಪ್ಪ ತೀರಿಹೋದ್ಮೇಲೆ ದರ್ಶನ್ ತಿರ್ಗ ಇ ಇಂಡಶ್ಟ್ರಿಗೆ ಬರೋಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟರು ಅಂತ ನಾವು ಒಂದು ಟಿ ವಿ ಶೋನಲ್ಲಿ ನೋಡಿ ನಮಗೆ ತುಂಬ ಬೇಜಾರಾಯಿತು ಮತ್ತೆ ತುಂಬ ಖುಷಿಯೂ ಆಯಿತು ಯಾವ ರೀತಿ ಅವರು ಬೆಳೆದ ರೀತಿ ಎಲ್ಲರಿಗೂ ಒಂದು ಇನ್ಸ್ಪಿರೇಶನ್ ಆಗುತ್ತೆ ಮತ್ತು ಅವರು ಯಾವ ರೀತಿ ಇಂಡಶ್ಟ್ರೀಗೆ ಬರಬೇಕಾದ್ರೆ ಯಾರ ಸಹಾಯ ಇಲ್ದಲೆ ಎಷ್ಟು ಕಷ್ಟಪಟ್ಟವರು ಡ್ರಾಮವನ್ನೂ ಕಲ್ತು ಮತ್ತೆ ಡ್ಯಾನ್ಸನ್ನು ಕಲ್ತು ಮತ್ತೆ ಆ್ಯಕ್ಟಿಂಗನ್ನು ಕಲಿಸಿ ಅವರು ಮುಂಚೆ ಫಿಲಮಿಗೆ ಬರೋಕ್ಕಿಂತ ಮುಂಚೆ ಅವರು ಫಶ್ಟ್ ನೀನಾಸಂಗೋಗಿ ನೀನಾಸಂ ಅಲ್ಲಿ ಡ್ರಾಮ ಮತ್ತೆ ಆ್ಯಕ್ಟಿಂಗ್ ಎಲ್ಲ ಟ್ರೈನಿಂಗ್ ತಗೊಂಡು ಆನಂತರ ಅವರು ಫಿಲಂ ಅಲ್ಲಿ ಚಾನ್ಸ್ ಸಿಗ್ದಲೆ ಅವರು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಆನಂತರ ಅವರು ಸೈಡ್ ಆ್ಯಕ್ಟಿಂಗೆಲ್ಲ ಮಾಡಿ ಎಷ್ಟೊಂದು ದೊಡ್ಡ ದೊಡ್ಡ ಈರೋಗಳ ಜೊತೆಯೆಲ್ಲ ಸೈಡಾಕ್ಟಿಂಗೆಲ್ಲ ಮಾಡಿ ಅಮೇಲೆ ಯಾವುದೋ ಒಂದು ಫಿಲಮ್ಮು ಫಶ್ಟ್ ಅವ್ರಿಗೆ ಸಿಗುತ್ತೆ ಆಮೇಲೆ ಆ ಫಿಲಂ ಹೆಸ್ರೇನೆ ಮೆಜಸ್ಟಿಕ್ ಅಂತ ಆ ಫಿಲಮ್ಮಲ್ಲಿ ಅವರು ಮೊ ಪಾಸಿಟಿವ್ ರೋಲು ಮತ್ತೆ ನೆಗೆಟಿವ್ ರೋಲು ಎರಡೂ ಶೇಡನ್ನು ಮಾಡಿ ತುಂಬ ಅದ್ಭುತವಾಗಿ ಮಾಡಿ ಇಡೀ ಕರ್ನಾಟಕವನ್ನೇ ಮೆಚ್ಚಿಸಿದರು ಆನಂತರ ಅವರು ಬೆಳೆದ ರೀತಿಯ ಒಂದು ಇಡೀ ಇಂಡಶ್ಟ್ರೀಯವರು ಒಂದು ಇನ್ಸ್ಪಿರೇಶನ್ ಆಗ್ತಾರೆ ಮತ್ತೆ ಅವರಿಗಿರೋವಷ್ಟು ಫ್ಯಾನ್ಸ್ ಫಾಲೋಯಿಂಗ್ ಕರ್ನಾಟಕದಲ್ಲಿ ಈವಾಗಿರೋ ನಟರಲ್ಲಿ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ ಯಾಕೆಂದರೆ ಆ ರೀತಿ ಜನಸಾಗರ ಅವರು ಅವರೇನೋ ಬರ್ಡೇ ಸೆಲೆಬ್ರೆಟ್ ಮಾಡಿದ್ರೂ ಕೂಡ ಅವರು ಮ್ ಆರ್ ಆರ್ ನಗರಲ್ಲಿ ಅವರು ಇರೋದು ಅಲ್ಲೂ ಕೂಡ ಎಷ್ಟು ಸಾವ್ರಾರು ಜನ ಕರ್ನಾಟಕದ ಮೂಲೆ ಮೂಲೆಯಿಂದ ಬರುತ್ತಾರೆ ನಾನೂ ಒಂದ್ಸರಿ ಆರ್ ಆರ್ ನಗರಕ್ಕೆ ಹೋದಾಗ ಅಲ್ಲಿ ಗುಲ್ಬರ್ಗದಿಂದ ಒಬ್ಬರು ಕುರುಡ ವ್ಯಕ್ತಿಯು ಕೂಡ ಕಣ್ಣುಕಾಣಲ್ಲ ಅವ್ರಿಗೆ ಅವರು ಅಲ್ಲಿಂದ ದ ದರ್ಶನ್ನ ಮೀಟ್ ಮಾಡ್ಬೇಕಂತ ಬಂದಿದ್ದರು ಇದನ್ನೆಲ್ಲ ನೋಡಿ ನನಗೆ ತುಂಬ ಮನಸ್ಸಿಗೆ ಖುಷಿಯಾಯ್ತು ಮತ್ತೆ ಅವ್ರದ್ದ ವೈಯಕ್ತಿಕವಾಗಿ ಮೀಟ್ ಮಾಡೋಕ್ಕೆ ನನಗೆ ಚಾನ್ಸ್ ಸಿಕ್ಕಿಲ್ಲ ನಾನು ವೈಯಕ್ತಿಕವಾಗಿ ಅವ್ರನ್ನ ಮೀಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕರೆ ನನಗೆ ಅವ್ರನ್ನ ಎಷ್ಟೊಂದು ಪ್ರಶ್ನೆಗಳಿದೆ ಕೇಳೋಕ್ಕೆ ಅದರಲ್ಲೂ ಕೂಡ ನನಗೆ ನೀವು ಏಕಿಷ್ಟು ಡೌನ್ ಟು ಅರ್ತ್ ಇರ್ತೀರ ಮತ್ತು ಇಷ್ಟು ಸರಳ ವ್ಯಕ್ತಿ ಅಂತ ಕೇಳಲು ನಾನು ಇಷ್ಟಪಡ್ತೀನಿ ಮತ್ತು ಅವರು ಪಟ್ಟಿರೋ ಕಷ್ಟ ಅವರಿಗಿರೋ ಫ್ಯಾನ್ ಫಾಲೋವಿಂಗು ಮತ್ತೆ ಅವರತ್ರ ಇರೋ ದುಡ್ಡು ಅದರಲ್ಲೆ ಎಷ್ಟು ಬೇರೆ ನಟರಿಗಿದ್ದರೆ ಸ್ವಲ್ಪ ಅವ್ರಿಗೆ ಸ್ವಲ್ಪ ಏನೋ ಒಂಥರಾ ಅವ್ರಿಗೆ ಹೆಮ್ಮೆ ಇರುತ್ತೆ ಮತ್ತೆ ಅವರು ಮಾ ವರ್ತನೆಗಳೇ ಚೇಂಜ್ ಆಗಿರುತ್ತೆ ಆದರೆ ಈ ವ್ಯಕ್ತಿ ಹಂಗಲ್ಲ ಈ ವ್ಯಕ್ತಿ ಎಷ್ಟು ಸರಳ ವ್ಯಕ್ತಿ ಅಂದರೆ ನಾ ಮತ್ತೆ ಈ ನಾವು ಕೂಡ ಸೋಶಿಯಲ್ ಮೀಡಿಯಾದಲೆಲ್ಲ ನೋಡಿದ್ದೀನಿ ನಾವು ಇವರು ಯಾವ ರೀತಿ ಫ್ಯಾನ್ಸ್ಗಳನ್ನ ಟ್ರೀಟ್ ಮಾಡ್ತಾರೆ ಅಂತ ಅದರಲ್ಲೂ ಇವರು ಹೆಣ್ಮಕ್ಳಿಗೆ ತುಂಬ ಗೌರವ ಕೊಡ್ತಾರೆ ಮತ್ತೂ ಇವರು ಮಾಡುವ ಸಹಾಯ ಈ ಅದು ಒಂದು ಕೈ ಕೊಟ್ಟರೆ ಇನ್ನೊಂದು ಕೈಗೆ ಗೊತ್ತಾಗಲ್ಲ ಅಂತಾರಲ್ಲ ಆ ರೀತಿ ಇವರು ಸಹಾಯ ಮಾಡ್ತಾರೆ ಇವರು ಇವ್ರಿಗೆ ಆದ ಮಂಡ್ಯ ಮತ್ತು ಮೈಸೂರು ಮತ್ತೆ ತುಮಕೂರು ಈ ಕಡೆಯೆಲ್ಲ ಇವ್ರದ್ದೇ ಆದ ಒಂದು ಫ್ಯಾನ್ಸ್ ಫಾಲೋವಿಂಗ್ ಇದೆ ಇಡೀ ಕರ್ನಾಟಕದಲ್ಲಿ ಇವ್ರನ್ನ ಡಿ ಬಾಸ್ ಅಂತ ಕರಿತಾರೆ ಇವರು ಯಾವ ಇವರು ಕುರುಕ್ಷೇತ್ರ ಅಂತ ಪೌಣ ಪೌರಾಣಿಕ ಫಿಲಂ ಮಾಡಿದ್ರು ಸಂಗೊಳ್ಳಿ ರಾಯಣ್ಣ ಈ ಥರ ಇಶ್ಟಾರಿಕಲ್ ಮೂವಿನೂ ಮಾಡ್ತಾರೆ ಪವ್ಣ್ ಮತ್ತೆ ಮೈಥಾಲಜಿಕಲ್ ಮೂವಿನೂ ಮಾಡ್ತಾರೆ ಈ ಥರ ಮತ್ತೆ ನಾರ್ಮಲ್ಲು ಎಲ್ಲ ಈರೋಗಳು ಮಾಡೋ ಥರ ಕಮರ್ಷಿಯಲ್ ಮೂವಿನೂ ಮಾಡ್ತಾರೆ ಇವರು ಎಲ್ಲಾ ಮೂವಿಗೂ ಆ ಆ ಪಾತ್ರಕ್ಕೆ ಜೀವ ತುಂಬ್ತಾರೆ ಇದೇ ನಾ ಇದೇ ಕಾರಣಕ್ಕೋಸ್ಕರ ಇವರು ಜಾಸ್ತಿ ಜನಗಳು ಇವ್ರನ್ನು ಇಷ್ಟಪಡ್ತಾರೆ ಮತ್ತೆ ಇವ್ರನ್ನ ನಮ್ಮ ಅವರ ಫೆವರೇಟ್ ಈರೋ ಅಂತ ಫಾಲೋ ಮಾಡ್ತಾರೆ ಆದ್ದರಿಂದ ಇವರಿಗೆ ಜಾಸ್ತಿ ಸಂಭಾವನೆನೂ ಪಡೀತಾರೆ ಇವರು ಮತ್ತೆ ಇವರ ಫಿಲಂಗಳು ಯಾವ್ ತಿಯೇಟ್ರಲ್ಲಿ ಯಾವಾಗಲೂ ಔಸ್ಫುಲ್ ಆಗುತ್ತವೆ ಮತ್ತೆ ಇವರು ಇವರು ಫಿಲಂ ಯಾವ್ ಫಿಲಮಿಗೆ ಸಪೋರ್ಟ್ ಮಾಡಿದ್ರೂನು ಇವರು ಫ್ಯಾನ್ಸ್ ಹೋಗಿ ನೋಡುತ್ತಾರೆ ಈ ಥರ ಈರೋ ಇರೋದು ನಮ್ಮ ಕನ್ನಡ ಇಂಡಶ್ಟ್ರಿ ನಮಗೆ ತುಂಬ ಹೆಮ್ಮೆಯ ವಿಷಯ ಮತ್ತು ಇವರು ತುಂಬ ಪ್ರಾಣಿ ಪ್ರಿಯರು ಕೂಡ ಇವರು ಅವರದ್ದೇ ಫಾರ್ಮ್ಔಸ್ನಲ್ಲಿ ಎಲ್ಲ ಥರದ ಹಸು ಎಲ್ಲ ಥರದ ಮೇಕೆ ಮತ್ತೆ ಕುದುರೆ ಅದರಲ್ಲೂ ಕೂಡ ಇವ್ರಿಗೆ ಕುದುರೆ ಅಂದರೆ ತುಂಬ ಪ್ರಿಯ ನಾಯಿ ಎಲ್ಲ ಥರದ ಈ ಪಕ್ಷಿ ಪ್ರಾಣಿ ಪಕ್ಷಿಗಳನ್ನ ಈ ಅವರ ಸ್ವಂತ ಮಕ್ಕಳ ಥರ ಸಾಕ್ಕೊಂಡಿದ್ದಾರೆ ಅದ್ರ ಜೊತೆ ಹೋಗಿ ಕಾಲ ಕಳೀತಾರೆ ಮತ್ತೆ ಯಾವಾಗ್ಲಾರ ವೀಕೆಂಡ್ ಇರಲಿ ಇಲ್ಲಾಂದರೆ ಶೂಟಿಂಗಿಂದ ಯಾವಾಗ್ಲಾರ ರಜ ಸಿಕ್ದಾಗೆಲ್ಲ ಇವರು ಇವ್ರು ಎಲ್ಲ ಈರೋಗಳ ಥರ ಪಾರ್ಟಿ ಮಾಡೋಕ್ಕೆ ಪಬ್ಬು ಮತ್ತೆ ಇದಕ್ಕೆಲ್ಲ ಹೋಗಲ್ಲ ಇವರು ಯಾವಾಗ್ಲಿದ್ರೂನು ಇವರು ಫಾರ್ಮೌಸಿಗೆ ಬಂದು ಬಿಡ್ತಾರೆ ಮೈಸೂರ್ ಹತ್ರ ಅಲ್ಲಿ ಬಂದು ಫುಲ್ಲು ಪ್ರಾಣಿಗಳು ಜೊತೆ ಮಾತಾಡೋಕ್ಕೆ ಮಾತಾಡ್ತೀರ ಅಂದರೆ ಅವ್ರದ್ದೇ ಆದ ಒಂದು ಪ್ರಾಣಿ ಮಾತಾಡೋ ಥರ ಭಾಷೆ ಇವ್ರದ್ದೇ ಆದ ಕಲ್ತಿದ್ದಾರೆ ಮೂಕ ಪ್ರಾಣಿಗಳಿಗೆ ಇವರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದು ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲೊಂದು ವೀಡಿಯೋದಲ್ಲಿ ನೋಡಿದೆ ಆವಾಗ ಗೊತ್ತಾಯ್ತು ಏನಪ್ಪ ಇಂಥ ವ್ಯಕ್ತಿಗಳು ಕೂಡ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದರೂ ಕೂಡ ಯಾವ ರೀತಿ ಸರಳತೆಯಿಂದ ಇರುತ್ತಾರೆ ಅಂತ ನೋಡಿ ನನಗೆ ತುಂಬ ಖುಷಿಯಾಯ್ತು ಆಮೇಲೆ ಇವರೂ ಎಲ್ಲ ಥರದ ರಾಜಸ್ಥಾನ್ ಮತ್ತೆ ಗುಜರಾತ್ ಇಂಥ ಕಡೆಯಿಂದ ಹೋಗಿ ಹಸುಗಳನ್ನ ತಳೀನ ತರ್ತಾರೆ ಮತ್ತೆ ರಾಜಸ್ಥಾನಿಂದ ಅಲ್ಲಿಂದ ಪ್ರಾಣಿಗಳನ್ನ ತರ್ತಾರೆ ಮತ್ತೆ ಇವರೂ ಇವ್ರಿಗೆ ಎಷ್ಟು ಪ್ರಾಣಿಪ್ರಿಯ ಅಂದರೆ ಇವ್ರ ಬರ್ಡೇ ಬರೋಂಗಿಲ್ಲ ಇವ್ರ ಫ್ಯಾನ್ಸ್ಗಳಿಗೆಲ್ಲ ನಾಯಿಮರಿ ಹಸುವಿನ ಕರು ಮತ್ತೆ ಪಕ್ಷಿಗಳು ಈ ಥರದ ಎಲ್ಲ ಪ್ರಾಣಿಗಳನ್ನೂ ಗಿಫ್ಟ್ ಕೊಡ್ತಾರೆ ಮತ್ತೆ ಇವರು ಎಷ್ಟು ಸಹಾಯ ಮಾಡ್ತಾರೆಂದರೆ ಇವ್ರ ಬರ್ಡೇ ಬಂದರೆ ಇವರು ಫ್ಯಾನ್ಸ್ಗಳಿಗೆಲ್ಲ ಹೇಳ್ತಾರೆ ನೀವು ಎಲ್ಲ ಕೇಕು ಬೊಕ್ಕೆ ಈ ಥರದ್ದೆಲ್ಲ ತಂದು ವೇಸ್ಟ್ ಮಾಡಬೇಡ್ರಿ ನೀವು ಏನೇ ನನ್ಗೆ ಏನಾರ ಕೊಡಬೇಕು ಅಂತ ಏನಾದ್ರೂ ಅನ್ನಿಸಿದ್ರೆ ನೀವು ದವಸ ಧಾನ್ಯಗಳನ್ನು ತಂದುಕೊಡಿ ಅದನ್ನು ನಾನು ಅನಾಥಾಶ್ರಮಕ್ಕೆ ಮತ್ತೆ ಮಠಕ್ಕೆ ಎಲ್ಲ ತಲುಪಿಸ್ತೀನಿ ಅಂತ ಈ ರೀತಿ ಸಮಾಜಕ್ಕೆ ಇವರೊಂದು ಮೆಸೇಜ್ನ ಕೊಡ್ತಾರೆ ಮತ್ತೆ ಇವ್ರ ಫ್ಯಾನ್ಸ್ ಇವರು ಕೇಳ್ಕೋತಾರೆ ಯಾವುದೇ ರೀತಿ ತೊಂದರೆ ಕೊಡಬೇಡ್ರಿ ಅಕ್ಕ ಪಕ್ಕದ ಮನೆಯವ್ರಿಗೆ ನೀವು ಬರ್ಡೇಗೆ ಬಂದಾಗ ನೀವು ಆದಷ್ಟು ನೀವು ದವಸ ಧಾನ್ಯಗಳನ್ನು ತಂದುಕೊಟ್ರೆ ಅದನ್ನು ನಾನು ಒನ್ ಇದೇನದು ಒಂದು ಮಠಕ್ಕೆ ಈ ಸರಿ ತಲುಪಿಸ್ತೀನಿ ಮತ್ತೆ ಆದಷ್ಟು ದವಸ ಧಾನ್ಯಗಳ ತನ್ನಿ ಅಂತ ಇವರು ಫ್ಯಾನ್ಸ್ಗಳತ್ರ ಕೇಳ್ಕೋತಾರೆ ಮತ್ತೆ ಇವ್ರದ್ದೇ ಆದ ಸ್ವಂತ ದುಡ್ಡಲ್ಲಿ ಪ್ರಾಣಿಗಳಿಗೆ ಹುಲ್ಲನ್ನು ಕಳಿಸ್ತಾರೆ ಗೋಶಾಲೆಗೆ ಮತ್ತೆ ಆಟೋ ಆಟೋ ಇವ್ ಆಟೋ ಓಡ್ಸೋರಿಗೆ ಸಹಾಯ ಮಾಡ್ತಾರೆ ಫಿಲಂ ಇಂಡಶ್ಟ್ರೀಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೇ ದುಡ್ಡಿನ ಸಹಾಯ ಮಾಡ್ತಾರೆ ಇದನ್ನೆಲ್ಲ ಇವರು ಒಂದು ಒಂದು ಕಡೆಯಿಂದ ಹೇಳ್ಕೊಳಲ್ಲ ಇವ್ರಿಗೆ ಯಾರು ಇವ್ರ ಜೊತೇಲಿ ಇದ್ದು ನೋಡ್ದೋರಿಗೆ ಗೊತ್ತಾಗುತ್ತೆ ಇವ್ರು ಎಷ್ಟು ಸಹಾಯ ಮಾಡ್ತಾರೆ ಆದರೆ ಇವ್ರು ಯಾವತ್ತೂ ತೋರ್ಸ್ಕೊಳೋಲ್ಲ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಪಬ್ಲಿಸಿಟಿ ಮಾಡಲ್ಲ ಅಡ್ವುಟೈಸ್ಮೆಂಟ್ಗಳು ಮಾಡಲ್ಲ ಅಂತ ಮತ್ತೆ ಇವರು ರೈತರದ್ದು ಈವಾಗ ಸರ್ಕಾರದವ್ರು ಗೋರ್ಮೆಂಟವರು ಈರೋಗಳನ್ನ ಕರೆಸಿ ಅದಕ್ಕೆ ಆದ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತಾರೆ ಅದೇ ರೀತಿ ಇವ್ರಿಗೆ ಫಾ ಇವರು ರೈತರದ್ದು ವಿಷಯದಲ್ಲಿ ಇವ್ರು ಬ್ರಮನ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು ಮತ್ತು ಫಾರೆಶ್ಟ್ಗೂ ಕೂಡ ಇವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು ಈ ಥರ ಅದು ಈ ಕೇವಲ ಒಂದು ರೂಪಾಯಿ ತಗೊಳ್ದೆಲೇ ಇವರು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ ಅದರಲ್ಲೂ ಒಂದು ಇವಾ ಈರೋಗಳು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೇಕೆಂದರೆ ಕೋಟ್ಯಾಂತ್ರ ರೂಪಾಯಿ ತಗೋತಾರೆ ಅದರಲ್ಲಿ ಇವು ಆದರೆ ಇವರು ಒಂದು ರೂಪಾಯಿ ಕೂಡ ಈಸ್ಕೋಳ್ದಲೇ ರೈತರು ಬಗ್ಗೆ ತಿಳ್ಸೋಕ್ಕೆ ಟಿ ವೀಲಿ ಬರ್ತಾರೆ ಮತ್ತೆ ಫಾರೆಶ್ಟ್ಗಳ ಬಗ್ಗೆ ತಿಳಿಸಬೇಕು ಅಂತ ಟಿ ವೀಲಿ ಬರ್ತಾರೆ ಈ ರೀತಿ ಸಹಾಯ ಮಾಡೋದು ಇ ಇಂಥ ವ್ಯಕ್ತಿಗಳನ್ನ ನೋಡಿ ನಾವು ಕಲೀಬೇಕು ಮತ್ತು ಕೊರೋನಾ ಟೈಮಲ್ಲಿ ಎಲ್ಲರೂ ಮನುಷ್ಯರ್ಗಳ ಬಗ್ಗೆ ಯೋಚನೆ ಮಾಡಿದ್ರು ಯಾರು ಪ್ರಾಣಿಗಳ ಬಗ್ಗೆ ಯೋಚ್ನೆ ಮಾಡಿಲ್ಲ ಎಲ್ಲರೂ ಮನುಷ್ಯರ್ಗೆ ಊಟ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಸಹಾಯಕ್ಕಿಳಿದರು ಆದರೆ ಇವರು ಝೂ ಅಲ್ಲಿರೋ ಪ್ರಾಣಿಗೆ ಊಟದ್ದು ಏನು ಅಂತ ಕೂಡಾ ಇವರು ಯೋಚನೆ ಮಾಡಿದ್ರು ಆವಾಗ ಇವರು ಒಂದೇ ಒಂದು ಕೂಗು ಕೂಗಿದರು ಬನ್ನಿ ಗೆಳೆಯರೇ ಮತ್ತು ಬನ್ನಿ ನನ್ನ ಸೆಲೆಬ್ರಿಟಿಗಳೇ ಬನ್ನಿ ನೀವು ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂಥೇಳಿದ್ರು ಕೇವಲ ಇವರೇಳಿದ್ದು ಒಂದು ವಾರದಲ್ಲಿ ಅದೆಷ್ಟೋ ಕೋಟಿ ಹಣ ಸಂಗ್ರಹವಾಯ್ತು ಎಲ್ಲರೂ ಪ್ರಾಣಿಗಳನ್ನ ದತ್ತು ತಗೊಂಡ್ರು ಎಲ್ಲರೂ ಹಣವನ್ನು ಸಹಾಯ ಮಾಡಿದರು ಆನಂತರ ಹಣಗಳನ್ನೆಲ್ಲ ಇವರು ಝೂಗೆ ಕಳಿಸಿ ಆ ಪ್ರಾಣಿ ಪಕ್ಷಿಗಳಿಗೆ ಊಟ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು ಈ ರೀತಿ ಯೋಚ್ನೆ ಮಾಡೋ ವ್ಯಕ್ತಿ ಇವರು ಕೋಟಿಗೆ ಒಬ್ಬರೇ ಆಗಿರ್ತಾರೆ ಮತ್ತು ಈ ಥರ ವ್ಯಕ್ತಿಗಳು ಸಿಗಲು ಅದು ಸುಲಭವಾಗಿ ಸಿಗಲ್ಲ ನಮಗೆ ಮತ್ತು ಇವರು ಬೆಳೆದಿದ್ದ ರೀತಿ ಇವರು ಮಾಡಿದ ಸಹಾಯ ಇವುಗಳನ್ನೆಲ್ಲ ನೋಡಿದ್ರೆ ತುಂಬ ಏನದು ಸಂತೋಷ ಆಗುತ್ತೆ ಅನ್ನೋದು ಹೆಮ್ಮೆ ಆಗುತ್ತೆ ಅಂತ ಹೇಳಲು ಇಷ್ಟಪಡ್ತೀನಿ ಆದ್ದರಿಂದ ಇವರು ನನ್ನ ಫೇವರೆಟ್ ಚಲನಚಿತ್ರದ ಈರೋ ಮತ್ತು ಇವರು ಯಾವತ್ತಿದ್ರೂ ನಮ್ಮ ಫೇವರೆಟ್ ಹೀರೋ ಆಗೇ ಇರ್ತಾರೆ ನನ್ಗಿವರು ವೈಯಕ್ತಿಕವಾಗಿ ನನಗೆ ಇವ್ರನ್ನ ಭೇಟಿ ಮಾಡೋದು ತುಂಬ ಇಷ್ಟ ಹಾಗೂ ನನಗೆ ಇವರಿಗೆ ಕೇಳಬೇಕು ನೀವು ಯಾಕೆ ಇಷ್ಟು ಸಹಾಯ ಮಾಡ್ತೀರಾ ನಿಮ್ಮ ಮನ್ಸಲ್ಲಿ ಏನಿದೆ ಮತ್ತು ನೀವ್ಯಾಕೆ ಇದ್ದ ಬಂದಿದ್ದ ದುಡ್ಡನ್ನು ಅರ್ಧಕ್ಕೆ ಅರ್ಧ ದುಡ್ಡನ್ನು ಬರೀ ಸಹಾಯನೇ ಮಾಡ್ತೀರ ನೀವ್ಯಾಕೆ ನಿಮ್ಮ ಸ್ವಂತಕ್ಕೋಸ್ಕರ ನೀವು ಒಂದು ಜಮೀನು ಮತ್ತೆ ಒಂದು ಮನೇ ಮತ್ತೆ ಆಸ್ತಿ ಈ ಥರ ಕೊಂಡ್ಕೊಳ್ದೆನೇ ಬರೀ ಸಹಾಯನೇ ಯಾಕೆ ಮಾಡ್ತೀರ ಅಂತ ನನಗೆ ಕೇಳೋಕ್ಕೆ ತುಂಬ ಆಸಕ್ತಿಯಿದೆ ಇದು ನನಗೆ ಯಾವತ್ತಾರ ವೈಯಕ್ತಿಕವಾಗಿ ನನ್ಗೆ ಅವ್ರು ಸಿಕ್ಕರೆ ನಾನು ಈ ಪ್ರಶ್ನೆನ ನಾನು ಅವರಿಗೆ ಕೇಳಲೇಬೇಕು ಅಂತ ನಾನು ಇಷ್ಟಪಡ್ತೀನಿ